ಹಾಂ ಹೌದು ರೀ ಹೇಳಿ

ಹಾಂ ವ್ಯವಸ್ಥೆ ಇದೆ ರೀ ಅದಕ್ಕೆಲ್ಲ ಊಟದ್ದು ನೀರಿಂದು ಎಲ್ಲ ಇದೆ ಅನುಕೂಲ ಇದೆ ಅದರದ್ದು ಅದರದ್ದು ಒನ್ ಡೇದು ಚಾರ್ಜ್ ಪರ್ ಮೆನ್ ಫೈ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಹಂಗಾಗತ್ತೆ ರೀ ಆದರೆ ಸೆ ಸ್ಪೆಷಲ್ ರೂಮ್ ಅದ್ರದ್ದು ಮೇಲೆ ಕಾಸ್ಟ್ ಡಿಸೈಡ್ ಆಗುತ್ತೆ ಒಂದು ಫೈ ಹಂಡ್ರೆಡ್ ರೇಟ್ ಇರೋದಿದೆ ಒನ್ ಫ ಸಿಕ್ಸ್ ಹಂಡ್ರೆಡ್ಡಿದು ಇದೆ ನೀವು ಯಾವುದು ಬುಕ್ ಮಾಡ್ತೀರ ಅದ್ರದ್ದು ಮೇಲೆ ಡಿಪೆಂಡಿರುತ್ತೆ ಹಾಂ ಅದರದ್ದು ರೂಮಲ್ಲಿ ಒಂದು ಸ್ವಲ್ಪ ಏ ಸಿ ಅದೆಲ್ಲಾ ವ್ಯವಸ್ಥೆ ಇದೆ ರೀ ಸಿಕ್ಸ್ ಹಂಡ್ರೆಡ್ ಅಂದರೆ ಫೈ ಹಂಡ್ರೆಡ್ ಮಾಮೂಲಿ ಫ್ಯಾನ್ ಆ ಥರ ವ್ಯವಸ್ಥೆ ಇದೆ ನೀರಿಂದು

ಹಾಂ ಟೂ ಅದ್ರ ಟೂ ಅದು ಆರ್ ತ್ರೀ ಅಷ್ಟು ಇರುತ್ತೆ ರೀ ನೀವು ಒಂದ್ ಫೋರ್ ಫೈ ರೂಮ್ ತಗೊಂಡರೆ ಕರೆಕ್ಟಾಗುತ್ತೆ ನಿಮಗೆ

ಹಾಂ ಓಕೆ ಹಾಂ ಓಕ್ ಹಾಂ ಓಕೆ ಈಗ ಅಡ್ವಾನ್ಸ್ ಅಂತೇಳಿ ಒನ್ ಟೂ ತೌಸಂಡ್ ಪೇ ಮಾಡಿ ನೆಕ್ಸ್ಟ್ ನೀವು ಆಮೇಲೆ ಈಗ ಬಂದ್ಮೇಲೆ ಬಿಲ್ ಕ್ಲಿಯರ್ ಮಾಡಿವ್ಯಂತೆ ಹಾಂ ಆ ನಂಬರಿಗೆ ಹಾಂ ಓಕೆ ಓಕೆ

ಅದರಲ್ಲಿ ಇದು ಲೋಕಲ್ ಬರುವಂತ ಎಲ್ಲಾ ಪ್ಲೇಸಸ್ ತೋರ್ಸೋವಂತ ಒಬ್ಬ ಗೈಡ್ ಇದ್ದಾರೆ ಅವರು ನಿಮ್ಮ ಜೊತೆಗೆ ಬಾ ಅಂದರೆ ಬರ್ತಾರೆ ಇಲ್ಲಾಂದರೆ ನಾವು ಈ ಥರ ಈ ಥರ ಹೊರಡ್ತೀದ್ದೀವಿ ಇಲ್ಲೆಲ್ಲಾ ಹೋಗೋದಿದೆ ಅಂತ ನೀವು ಹೇಳಿದರೆ ಅದನ್ನೆಲ್ಲಾನು ಅವರು ಕರ್ಕೊಂಡು ಹೋಗಿ ತೋರಿಸ್ತಾರೆ ಇಲ್ಲಿ ಹತ್ತಿರ

ಹಾಂ ಓಕೆ ಮೇಡಮ್ ಓಕೆ ಬನ್ನಿ ಹಾಂ ಓಕೆ ಓಕೆ ಮೇಡಮ್ ಬನ್ನಿ